ಹಲೋ ಹಾಯ್ ಶಾಲಿನಿ ಹಾಂ ಚೆನ್ನಾಗಿದಿನಿ ನೀನು ಹೇಗಿದೀಯಾ ಹಾಂ ಕಾಫಿ ಕುಡ್ದ್ಯಾ ಲೇ ನಂಗೊಂದು ಡೌಟು ಸ್ಯಾಂಡಲ್ವುಡ್ಡನ್ನ ಸ್ಯಾಂಡಲ್ವುಡ್ ಅಂತ ಏನಕ್ಕೆ ಕರೀತಾರೆ ಹಾಂ

ಅದನ್ನೇ ಯಾಕಂತ ಕೂಗ್ತಾರೆ ಅಂತ ನಂಗೆ ಗೊತ್ತಾಗಲಿಲ್ಲ

ಹಾಂ

ಹಾಂ

ಹಾಂ ಹಾಂ ಹೌದು ಹೌದು ಹೌದು ಹಾಂ ಗೊತ್ತಾಯಿತು ಇಲ್ಲ ಇಲ್ಲ ಇಲ್ಲ ಅದೇ ಡೌಟ್ ಇದ್ದಿದ್ದು ಸ್ಯಾಂಡಲ್ವುಡ್ ಏನು ಅಂತ ಗೊತ್ತಾಗಲಿಲ್ಲ ನೀನು ಹೇಳ್ದಾಗ ನಾನು ಈಗ ತಿಳ್ಕೊಂಡೆ ಹಾಂ ಸರಿ ಸರಿ ಓಕೆ ಬಾಯ್